ನಾವು ಮಾಡಿದಂಥ ಅಡುಗೆಯು ರುಚಿಕರವಾಗಿಲ್ಲವೆಂದರೆ ನಾವು ಏನಾದರೂ ಆಂ ಪದಾರ್ಥಗಳು ಮರೆತು ಹಾಕದಿದ್ದಲ್ಲಿ ಅದು ರುಚಿಯಾಗಿರುವುದಿಲ್ಲ ಆದುದರಿಂದ ನಾವು ಅಡ್ಗೆಯನ್ನು ಮಾಡುವಾಗ ರುಚಿಕರವಾಗಿ ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತೆ ಖಾರ ಅದಕ್ಕೆ ಬೇಕಾಗುವಂತಹ ಸಾಮಾಗ್ರಿಗಳನ್ನು ಬಳಸಿಕೊಂಡು ರುಚಿಯಾಗಿ ಮಾಡಬ್ ಮಾಡಬೇಕು ಇಲ್ಲದಿದ್ದರೆ ಮಾಡಿದರ ಮಾಡಿದಂಥ ಆಹಾರವು ವ್ಯರ್ಥವಾಗುತ್ತದೆ ಮತ್ತು ಅದನ್ನು ಹೊರಗಡೆ ಎಸೆ ಹೊರ್ಗಡೆ ಎಸೆಯಬೇಕಾಗುತ್ತದೆ ಆದುದರಿಂದ ನಾವು ಅಡುಗೆ ಮಾಡುವ ಸಮಯದಲ್ಲಿ ಬೇಕಾಗುವಂಥ ಪದಾರ್ಥಗಳನ್ನೆಲ್ಲ ಇಟ್ಟುಕೊಂಡು ಅಡುಗೆಯನ್ನು ನಿಧಾನವಾಗಿ ಶು ರುಚಿಯಾಗಿ ಶುದ್ಧವಾಗಿ ಮಾಡಿಕೊಳ್ಳಬೇಕು ಮತ್ತು ನಾವು ಮಾಡಿದಂಥ ಅಡುಗೆ ಆಹಾರವು ಕೂಡ ಏನಾದರೂ ಒಂದು ವೇಳೆ ಉ ರುಚಿಕರವಾಗಿಲ್ಲದಿದ್ದಲ್ಲಿ ಅದನ್ನು ನಾವು ಹೊರಗಡೆ ಎಸೆಯ ಎಸೆಯದೆ ಮ ಅದನ್ನು ರುಚಿ ಅದನ್ನು ತಿನ್ನುವಂತಹ ರುಚಿಗೆ ತ ಬರುವಂತೆ ಒಂದು ಪದಾರ್ಥವನ್ನು ಮಾಡಿಕೊಂಡು ಅದರ ಜೊತೆಗೆ ನಾನು ನಾವು ಆಹಾರವನ್ನು ತಿನ್ನಬೇಕು ಮತ್ತು ಅದರಿಂದ ನಮಗೆ ಉ ಅದರಿಂದ ನಮಗೆ ವ್ಯರ್ಥವಾಗದಂತಹ ಒಂದು ಸಮಯ ಕೂಡ ಸಿಗುತ್ತದೆ ಮತ್ತೆ ನಾವು ಅದನ್ನ ಅನ್ನವನ್ನು ಮಾಡಿದ ಅನ್ನ ಮತ್ತು ಆಹಾರದ ಅದಕ್ಕೆ ಬೇಕಾಗುವಂತಹ ಆಹಾರದ ಆಹಾರವನ್ನು ಹೊರಗಡೆ ಎಸೆದರೆ ನಮಗೆ ನಷ್ಟವಾಗುತ್ತದೆ ಆದುದರಿಂದ ನಾವು ಅದನ್ನು ಸರಿಪಡಿಸಿಕೊಂಡು ಅದನ್ನೂ ತಿನ್ನಬೇಕು ಮತ್ತು ಅದರಲ್ಲಿ ನಮಗೆ ಬೇಕಾಗುವಂಥ ಆಹಾರ ಪದಾರ್ಥಗಳನ್ನೂ ಸರಿಯಾದ ಮಿಶ್ರಣದಲ್ಲಿ ಸರಿಯಾದ ಪದಾರ್ಥಗಳನ್ನು ಹಾಕಿ ಮಾಡಿಕೊಳ್ಳಬೇಕು ಇಲ್ಲವಾದರೆಂಬ ಪ್ರತಿ ಪ್ರತಿ ದಿನವೂ ವ್ಯರ್ಥವಾಗುವಂತಹ ಸಮಯ ವ್ಯರ್ಥವಾಗುವಂತಹ ಸಾಮಾಗ್ರಿಗಳನ್ನು ಕೂಡ ನಾವು ತೆಗೆದುಕೊ ತೆಗೆದುಕೊಳ್ಳಲಾಗು ಲಾಗದು ಮತ್ತು ಅದರಿಂದ ನಾವು ಉಪಯೋಗವಾಗುವಂಥ ಪದಾರ್ಥಗಳನ್ನು ತೆಗೆದುಕೊಂಡು ಮತ್ತು ಅದು ಮತ್ತು ಸಮಯಕ್ಕೆ ಸರಿಯಾಗಿ ನಾವು ಆಹಾರವನ್ನು ಮಾಡಿಕೊಂಡು ತಿನ್ನಬೇಕು ಅದರಿಂದ ಆ ಸಾಮಾಗ್ರಿಗಳನ್ನು ಮುಂದೆ ಇಟ್ಟುಕೊಂಡು ಅಡುಗೆ ಮಾಡುವುದರಿಂದ ನಮಗೆ ಯಾವ ಯಾವ ರುಚಿಕರವಾಗಿ ರುಚಿಕರವಾದಂಥ ಮತ್ತು ನಾವು ಈ ಹೊರಗಡೆ ಎಸೆಯ ಎಸೆಯುವಂಥ ಆಹಾರಗಳನ್ನು ಮಾಡಿಕೊಳ್ಳಬಾರದು ಆದುದರಿಂದ ನಮಗೆ ನಷ್ಟವಾಗುತ್ತದೆ ಮತ್ತು ಅದರಿಂದ ನಷ್ಟವು ಕೂಡ ಲಾ ಉಂಟಾಗುತ್ತದೆ ಮತ್ತು ಅಡುಗೆಯ ಒಂದು ವಿಧಾನ ವಿಧಾನವನ್ನು ಕಲಿತ ಮೇಲೆ ಅದರ ಒಂದು ಶೈಲಿಯನ್ನು ಮಾಡಲು ನಮಗೆ ತುಂಬ ಇಷ್ಟವಾಗುತ್ತದೆ ಆದುದರಿಂದ ನಾವು ಅಡುಗೆ ಮಾಡುವಂಥ ಸಮಯದಲ್ಲಿ ಏಕಾಗ್ರತೆಯನ್ನು ಒಂದು ಮತ್ತೆ ಅಲ್ಲಿ ಅಲ್ಲಿನ ವಾತಾವರಣದ ಒಂದೂ ಅಲ್ಲಿನ ವಾತಾವರಣದ ಒಂದು ಭಾಗವನ್ನು ಕೂಡ ನೋಡಿಕೊಂಡು ಮತ್ತೆ ನಾವು ಆ ರುಚಿಯಾದ ಆಹಾರವನ್ನು ತಯಾರಿಸಿಕೊಳ್ಳಲು ಏಕಾಗ್ರತೆಯಿಂದ ಮಾಡಿಕೊಂಡು ಅದನ್ನು ನಾವು ಬಡಿಸಿಕೊಂಡು ತಿನ್ನಬೇಕು ಇಲ್ಲವೆಂದರೆ ಅದನ್ನ ನಾವು ಹೊರಗಡೆ ಚೆಲ್ಲಲು ಆಗುವುದಿಲ್ಲ ಪ್ರತಿದಿನ ಹೊರಗಡೆ ಚೆಲ್ಲುವುದೆಂದರೆ ಮೂರ್ಖತನದ ಒಂದು ಭಾಗವಾಗಿರುತ್ತದೆ